ನಾನು ಜೀವನದಲ್ಲಿ ಎರಡು ಬಾರಿ ಮಹತ್ವದ ನಿರ್ಧಾರವನ್ನು ತೊಗೊಂಡಿದ್ದೆ ಅದರಲ್ಲಿ ಒಂದು ನಾನು ಹತ್ತನೇ ತರಗತಿ ಮುಗಿಸಿ ಮುಂದೆ ಯಾವುದು ಕಲಿಯುವುದು ಅಂತ ಸರಿಯಾಗಿ ಗೊತ್ತಿರ್ಲಿಲ್ಲ ನನಗೆ ಸಾಯಿನ್ಸ್ ತೊಗೊಳ್ಳಿಕ್ಕೆ ಇಷ್ಟವಾಗಿತ್ತು ಆದರೂ ಸಹ ನನಗೆ ಸಾಯಿನ್ಸ್ ತೊಗೊಳ್ಳುದುವಾ ಕಾಮರ್ಸ್ ತೊಗೊಳ್ಳುದಾ ತುಂಬ ಕನ್ಫ್ಯೂಜನ್ ಇತ್ತು ಆಗ ನನ್ನ ಅಕ್ಕ ಹೇಳಿದರು ಸಾಯಿನ್ಸ್ ತುಂಬ ಕಷ್ಟ ಆಗುತ್ತೆ ನಿನಗೆ ನೀನು ಕಾಮರ್ಸ್ ತೊಗೊಳ್ಳು ಅಂತ ಹೇಳಿದರು ನಂತರ ನಾನು ಕಾಮರ್ಸನ್ನು ತೊಗೊಂಡು ನನ್ನ ಎರಡು ವರ್ಷದ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿದೆ ನಂತರ ಪದವಿ ಶಿಕ್ಷಣದಲ್ಲಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಇವುಗಳ ನಡುವೆ ಯಾವುದು ತೊಗೊಳ್ಳುದು ಅಂತ ಗೊತ್ತಾಗಲಿಲ್ಲ ನನ್ನ ಗೆಳೆಯ ಒಬ್ಬ ಹೇಳ್ತಾ ಇದ್ದ ನಾನು ಬಿ ಕಾಮ್ ತೊಗೊಳ್ತಾ ಇದ್ದೇನೆ ನೀನು ಸಹ ತೊಗೊಳ್ಳು ಆದರೂ ಸಹ ನನ್ನ ಎಲ್ಲ ಸ್ನೇಹಿತರು ಬಿ ಕಾಮನ್ನು ತೊಗೊಳ್ತಾ ಇದ್ದರು ಒಂದೇ ಕಾಲೇಜಲ್ಲಿ ಓದುವ ಅಂತ ಡಿಶಿಜನ್ ಮಾಡಿದರು ಹೀಗೆ ನಾನು ಬಿ ಕಾಮನ್ನು ತೊಗೊಂಡೆ ಈಗ ನನ್ನ ಪದವಿ ಶಿಕ್ಷಣ ಮುಗಿದು ಈಗ ನೋಡಿದರೆ ಆವತ್ತು ತೊಕೊಳಿದ ಈ ಎರಡು ನಿರ್ಧಾರಗಳು ಒಳ್ಳೆಯದೇ ಆಗಿದೆ ಅಂತ ಅನಿಸ್ತಾ ಇದೆ